ಹಾಂ ನಮ್ಮಿಂದ ಏನು ಆಗಬೇಕಾಗಿತ್ತು

ಹೌದಾ ಹಾಂ ಸರಿ ನಮ್ಮ ಮನೆಗೇ ಬನ್ನಿ ನಾವು ರಾಗಿ ರೊಟ್ಟಿ ಮತ್ತು ರಾಗಿ ಮುದ್ದೆ ನಾಟಿ ಕೋಳಿ ಸಾಂಬಾರ್ ಈ ಥರದ್ದೆಲ್ಲ ತುಂಬ ಅಡುಗೆ ಮಾಡ್ತೀವಿ ತುಂಬ ರುಚಿಯಾಗೂ ಇರುತ್ತೆ ನಿಮಗೂ ಇಷ್ಟ ಆಗ್ಬೋದೇನೋ ನಮ್ಮ ಮನೆಗೆ ಬನ್ನಿ ನೀವು ಒಂದು ಸಲ ಏನೂ ಬೇಡ ಅದೆಲ್ಲ ನಮ್ಮ ಮನೆಯಲ್ಲೇ ಸಿಗುತ್ತೆ ನೀವೇನೂ ಕಷ್ಟ ತಗೋಬೇಡಿ ನೀವೇನೂ ಕಷ್ಟ ತಗೋಬೇಡಿ ಬನ್ನಿ ನಮ್ಮ ಮನೆಗೆ ನಾನೇ ಮಾಡ್ಕಂಡು ಕೊಡ್ತೀನಿ ನಿಮಗೆ ಹಾಂ

ಹಾಂ ನಾನು ನಮ್ಮ ಮನೆಗೆ ಬನ್ನಿ ನಾನು ಅದ್ರ ಬಗ್ಗೆ ನಿಮಗೆ ತುಂಬ ಚೆನ್ನಾಗಿ ವಿವರವಾಗಿ ಹೇಳ್ತೀನಿ ಮತ್ತು ನಾನು ಮಾಡೂ ಕೊಡ್ತೀನಿ ನಿಮಗೆ ನೀವು ಒಂದು ಸಲ ತಿಂದ್ಬಿಟ್ಟು ರುಚಿ ನೋಡಿ ಇರಲಿ ಅಂದರೆ ನೀವು ಹೇಳಿ ನಾನು ಅದನ್ನು ನಿಮಗೆ ಕೊಡ್ತೀನಿ

ಖಂಡಿತ ಬರುತ್ತೆ ರಾಗಿ ರೊಟ್ಟಿ ಜೋಳದ ರೊಟ್ಟಿ ಅಕ್ಕಿ ರೊಟ್ಟಿ ಇದೆಲ್ಲನೂ ಮಾಡ್ತೀವಿ ನಿಮಗೆ ಯಾವ್ದು ಬೇಕು ಅಂತ ಹೇಳಿ ನಾನು ಅದನ್ನೇ ಮಾಡ್ಕಂಡು ಕೊಡ್ತೀನಿ ನಿಮಗೆ ಹಾಂ ಸರಿ ಬನ್ನಿ